ನಾವೂ ನಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ತರಕಾರಿ ಪದಾರ್ಥಗಳನ್ನು ಮಾಡಲು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ನಾವು ಹೋಗುತ್ತೇವೆ ಅಲ್ಲಿ ದಲ್ಯಾಳಿಗಳು ನಮಗೆ ಉತ್ತಮ ಬೆಂಬಲ ಬೆಲೆಯನ್ನು ನೀಡಿ ನಮಗೆ ಬೇಕಾದ ನೆರವನ್ನು ಸಹ ನೀಡುತ್ತಾರೆ ಉತ್ತಮ ಬೆಲೆಗೆ ನಮ್ಮ ಪದಾರ್ಥ ನಾವು ಬೆಳೆದ ಬೆಳೆ ತರಕಾರಿಯನ್ನು ವ್ಯಾಪಾರ ಮಾಡುತ್ತಾರೆ ಅದೇ ರೀತಿ ದಲ್ಲಾಳಿಗಳು ನಾವು ಬೆಳೆದ ಪದಾರ್ಥಗಳಿಗೆ ಮತ್ತು ತರಕಾರಿ ಉತ್ಪನ್ನಗಳಿಗೆ ಅವರು ಮನಸಾ ಇಚ್ಛೆಯಂತೆ ಖರೀದಿಸುತ್ತಾರೆ ಮತ್ತು ಅವರು ನಮ್ಮಗೆ ಬೇಕಾದ ರೀತಿಯಲ್ಲಿ ಹಣವನ್ನು ನೀಡುವುದಿಲ್ಲ ಅವರು ಮನ ಬಂದಂತೆ ತರಕಾರಿ ಪದಾರ್ಥಗಳಿಗೆ ಹಣವನ್ನು ನೀಡುತ್ತಾರೆ ಮತ್ತು ಅದೇ ತರಕಾರಿ ಮತ್ತು ಬೆಳೆಗಳಿಗೆ ಉತ್ತಮವಾದಂತಹ ಉತ್ತಮವಾದಂತಹ ಅತೀ ಉತ್ತಮವಾದಂಥ ಬೆಲೆಗೆ ಮಾರುಕಟ್ಟೆಯಲ್ಲಿ ಮಾರುತ್ತಾರೆ ಇದರಿಂದ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆಯು ಸಹ ಸಿಗೂದಿಲ್ಲ